ಹಾಂ ಮೇಡಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅದೇ ಬೆಳಗ್ಗೆಯಿಂದ ತುಂಬ ಹೊಟ್ಟೆ ನೋವು ಬರ್ತಿದೆ ಅದಕ್ಕೆ ಆಸ್ಪಿಟಲ್ ನಮಗೇನೆ ಹ್ಞೂ ಮ್ಯಾಮ್ ಎಷ್ಟೊತ್ತಿಗೆ ಕ್ಲಿನಿಕ್ ಓಪನ್ ಅಂತ ಕೇಳೋಣ ಅಂತ ಮಾಡೀವಿ

ರಂಜಿತ್ ರಜು ಅಂತ ಇದ್ದಾರೆ ಅವರಿಗೆ ಮೀಟ್ ಮಾಡಬೇಕಿತ್ತು ಇವತ್ತೇ ಬರ್ತೀವಿ ಅದಕ್ಕೋಸ್ಕರ ಕೇಳೋಣ ಅಂತ ಮಾಡಿದ್ದು ಹಾಂ ಹಾಂ ಓಕೆ ಮೇಡಮ್ ಅದೇ ಬೆಳಗ್ಗೆಯಿಂದ ತುಂಬಾನೇ ಪೈನ್ ಬರ್ತಿದೆ ಹಾಂ ಊಟ ಎಲ್ಲ ಮಾಡಿದ್ದೀವಿ ಹ್ಞೂ ತಗೊಂಡಿದ್ದೀವಿ ಆದರೆ ಇನ್ನ ಕಡ್ಮೆ ಆಗಿಲ್ಲ ಅದಕ್ಕೋಸ್ಕರ ಒಂದ್ಸಲ ಟೆಸ್ಟ್ ಮಾಡ್ಸೋಣ ಅಂತ ಇದೆ ಫಸ್ಟ್ ಟೈಮು ಬೆಳಗ್ಗೆಯಿಂದ ತುಂಬ ಪೈನ್ ಬರ್ತಿದೆ ಹ್ಞೂ ಹ್ಞೂ ಅದೇ ಮೆಡಿಕಲಲ್ಲಿ ಆ್ಯಸಿಡಿಟಿದು ತಗೊಂಡು ಬಂದಿದ್ವಿ ಆದರೆ ಕ್ಯೂರ್ ಆಗಿಲ್ಲ ವಾಮಿಟ್ ಎಲ್ಲ ಏನಿಲ್ಲ ಮ್ಯಾಮ್

ಹಾಂ ಓಕೆ ಮೇಡಮ್ ಆಯಿತು